ನನ್ನ ಎರಡನೇ ಉಪಕರಣವು ಕೈಗೆ ಧರಿಸುವ ಬ್ರ್ಯಾಸ್ಲೆಟ್ ಅದನ್ನು ನಾನು ತುಂಬ ಸಾರಿ ಹಾಕಿಕೊಂಡು ಕೆಲವು ವಿವಿಧ ಕಾರ್ಯಕ್ರಮಗಳಲ್ಲಿ ಹೋಗಿದ್ದೇನೆ ಒಂದು ಚಿಕ್ಕ ಪಾಪುವಿಗೆ ತಗಲಿ ಆ ಪಾಪುವಿಗೆ ಕೈಲಿ ರಕ್ತ ಬಂದಿರುವ ಉದಾಹರಣೆಯೂ ಸಹ ಇದೆ ಇನ್ನು ಕೆಲವೊಮ್ಮೆ ನನಗೆ ಆ ಉಪಕರಣವನ್ನು ಹಾಕಿಕೊಂಡು ಹೋಗಲೇಬಾರದು ಎಂದು ಅನ್ನಿಸುವಷ್ಟರ ಮಟ್ಟಿಗೆ ಆದ್ದರಿಂದ ನನಗೆ ಬೇಸರ ಉಂಟುಮಾಡಿದ್ದೆ